ಹಲೋ ನಮಸ್ತೆ ಹಾಂ ಸರಿ ನಿಮ್ಮ ಮಸಾಲೆ ದೋಸೆ ಸಿಗತ್ತಾ ಹಾಂ ಎಷ್ಟೊತ್ತಾಗತ್ತೆ ಇವಾಗ ತಗೋಬಂದು ಕೊಡೋದಕ್ಕೆ ಜಾಸ್ತಿ ಟೈಮ್ ಹಿಡಿಯತ್ತಾ ಮತ್ತೆ ಮಸಾಲೆ ದೋಸೆಗೆ ಎಷ್ಟಾಗಬಹುದು ದುಡ್ಡು ಮಸಾಲೆ ದೋಸೆ ಬಿಟ್ಟು ಮತ್ತೆ ಬೇರೆ ಥರದ ಆಹಾರ ಎಲ್ಲ ಸಿಗತ್ತಾ ತುಂಬ ಹಿಂದಿನ ಪುರಾತನವಾಗಿರುವಂಥದ್ದು ಹಿಂದಿಂದ ಹಿಂದಿನ ಕಾಲದಿಂದ ಅದನ್ನೇ ಆಹಾರನ ಇದು ಮೇನ್ಟೈನ್ ಮಾಡ್ಕೊಬರ್ತಿರೋದು ಅಂಥ ಫು ಆಹಾರ ಇದೆಯಾ ಯಾವುದಾದ್ರೂ

ನೀವಿವಾಗ ಮನೆಯಿಂದ ಆರ್ಡರ್ ಮಾಡಿದರೂ ಕೂಡ ತಂದು ಕೊಡೋವಂಥ ವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ

ನನಗೆ ನಾಲ್ಕು ಮಸಾಲೆ ದೋಸೆ ಇಲ್ಲಿ ಕೊಡಿ ಮನೆಗೆ ತಗೊಂಡ್ಹೋಗೋದಕ್ಕೆ ಆರು ಮಸಾಲೆ ದೋಸೆ ತೆಗೆದಿಡಿ ಹಾಗೇ ರಾಗಿ ಮುದ್ದೆನೂ ಕೂಡ ಸೇರಿಸಿಬಿಡಿ ನೀವು ತುಂಬ ಚೆನ್ನಾಗಿರತ್ತೆ ಅಂತ ಕೂಡ ಹೇಳಿದಿರಿ ಟೇಸ್ಟ್ ಅದನ್ನು ಕೂಡ ಸೇರಿಸಿ ಹೋಟೆಲ್ ಇವಾಗ ಪ್ರಾರಂಭ ಆಗೋದ್ಯಾವಾಗ ಸಮಯ ಅದರ ಸಮಯ ಏನಿರತ್ತೆ

ಅಂದರೆ ಬೆಳಗ್ಗೆ ಯಾವ ಥರವಾದ ತಿಂಡಿಗಳನ್ನು ನೀವು ರೆಡಿ ಮಾಡೋದು

ಮಸಾಲೆ ದೋಸೆ ಅಂದರೆ ನಿಮ್ಮದು ನಿಮ್ಮಲ್ಲಿ ಮಸಾಲೆ ದೋಸೆ ಅನ್ನೋದು ತುಂಬ ಚೆನ್ನಾಗಿ ಬರೋವಂಥದ್ದು ಫೇಮಸ್ ತುಂಬ ಪ್ರಸಿದ್ದಿ ಹಾಂ ಹಾಂ ಹಾಂ ಮತ್ತು ಈ ಹೋ ಹೋಟೆಲ್ ಯಾವಾಗ ಇದಾಗತ್ತೆ ಮುಕ್ತಾಯ ಆಗೋದು ಯಾವಾಗ ಅಂದರೆ ಟೈಮ್ ಸಮಯ ಸಮಯ ಹಾಂ

ಅಂದರೆ ಇವಾಗ ನಾವು ತುಂಬ ದೋಸೆಯೆಲ್ಲ ತಗೊಂಡಿದ್ದೀವಲ್ಲ ಮಸಾಲೆ ದೋಸೆ ತಗೊಂಡಿದ್ದೀವಿ ಇಲ್ಲಿ ನಾಲ್ಕು ತಗೊಂಡಿರೋದಲ್ಲದೆ ಪಾರ್ಸೆಲ್ ಆರು ಹೇಳಿದ್ದೀನಿ ಸೊ ಅಂದರೆ ಹತ್ತು ಆಯ್ತು ಅಲ್ವಾ ಅದಕ್ಕೋಸ್ಕರ ಏನಾದರೂ ದುಡ್ಡು ಕಮ್ಮಿ ಮಾಡ್ಕೊಳ್ಳೋವಂಥದು ಇದೆಯಾ ಅಂದರೆ ನೀವು

ಅಂದರೆ ನಾನು ತುಂಬ ಹಳೇ ಕಾಲದಿಂದ ತುಂಬ ದಿವಸಗಳಿಂದ ನಾನು ನಿಮ್ಮ ಹೋಟೆಲ್ಗೆ ಬರ್ತಿರೋದು ಅದಕ್ಕೋಸ್ಕರ ರಿಯಾಯಿತಿಗಳೇನೂ ಇಲ್ವಾ

ಹೌದು ಅದು ಅರ್ಥ ಆಗತ್ತೆ ನನಗೂ ಆದರೂ ಹಾಂ ಸರಿ ಹಾಗಾದರೆ ಹಾಂ ಸರಿ ಬರೋಣ ಆ ಪಾರ್ಸೆಲ್ ಎಲ್ಲ ಅದನ್ನ ಕಟ್ಟಿ ಇಟ್ಟಿದ್ದೀರಲ್ಲ ತಗೊಂಡು ಹೋಗ್ತೀನಿ ಸರಿ ಇನ್ನೊಂದು ಸಲ ಬರ್ತೀವಿ